ವಿಜಯ್ ಕುಮಾರ್ ಸರ್ ನಾನು ರವಿಯ ಅಪ್ಪ ಮಾತಾಡುವುದು ಅದೇ ನನ್ನ ಮಗ ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾನಲ ನಾಳೆ ನಾಡ್ದ್ ಒಂದು ಒಂದು ಫಂಕ್ಷನಿಗೆ ಹೋಗಲಿಕ್ಕಿತ್ತು ಅವ್ನಿಗೆ ಒಂದು ಒಂದು ವಾರದ ಮಟ್ಟಿಗೆ ಒಂದು ರಜೆ ಬೇಕಿತ್ತು ಅವ ಕೇಳಿದ ಅಂತೆ ಲೀವ್ ನೋಟೆಲ್ಲ ಕೊಟ್ಟಿದ್ದಾರಂತೆ ಅದ್ಕೆ ಇಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀರಂತೆ ನಾನು ಅವ್ನ ಅಪ್ಪ ಪೇರೆಂಟಾಗಿ ಮಾತಾಡ್ತಾ ಇದ್ದೇನೆ ಅವ ನಮ್ಮ ಅವನಿಗೆ ಒಂದು ವಾರ ರಜೆ ಕೊಟ್ಟರೆ ಒಳ್ಳೆಯದಿತ್ತು ಅಂತ ನಮಗೆ ಹೋಗಿ ಬರಲಿಕ್ಕೆ ನಮ್ಮ ಹತ್ತಿರದ ಸಂಬಂಧಿಗಳದ್ದು ಮದುವೆ ರಜೆ ಕೊಡ್ಬೋದಾ ಅದು ಅಲ್ಲ ಅವನು ಕಲಿಯುವುದ್ರಲ್ಲಿ ಹೌದು ಅದು ನಾನು ಒಪ್ಪಿಕೊಳ್ಳು ಅದು ಅಲ್ಲ ಅಲ್ಲ ಅದು ಅಂದರೆ ನಮ್ಮ ರಿಲೇಟಿವ್ ಇದ್ದಾರೆ ಬಟ್ ಇವನು ಬರ್ತೇನೆ ಅಂತ ಹೆ ಕೇಳ್ತಾಯಿದ್ದಾನೆ ನಮಗೆ ಬಿಟ್ಟು ಹೋಗಲಿಕ್ಕೆ ಅವರು ಆ ಪಾರ್ಟಿ ಕೂಡ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅಂತ ಹೇಳಿ ನಮ್ಮ ಬಹಳ ಹತ್ತಿರ ಬೇಕಾದವರು ಅವರ ಸಂಬಂಧಿಗಳು ಅವ್ರ ಮಗ ಮತ್ತು ನನ್ನ ಮಗ ಒಂದೇ ಏಜಿನವರು ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸೋ ನಾವು ಈಗ ಇದು ಕಲಿಯುದ್ರಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇದ್ದಾನೆ ಮತ್ತು ಫಾಲೋಅಪ್ಪೆಲ್ಲ ಚೆನ್ನಾಗಿ ಮಾಡ್ತಾನೆ ಮತ್ತು ನಮ್ಮ ನೇಬರ್ ಒಬ್ಬರು ಅವನ ಕ್ಲಾಸ್ಮೆಟ್ಟೂ ಹರ್ಷ ಅಂತೇಳಿ ಅವ ಅವ್ನ ಹತ್ತಿರ ನೋಟ್ಸೆಲ್ಲ ತಕೊಂಡು ಸ್ಟಡಿ ಮಾಡ್ತಾನೆ ಅದು ಮೊಬೈಲಲ್ಲಿ ಎಲ್ಲ ಅವತ್ತಿನ ಪಾಠದ್ದು ಇದು ಇದೆಲ್ಲ ಕಳಿಸಿ ಅವ್ರು ಮೊಬೈಲಲ್ಲೆಲ್ಲ ಚಾಟ್ ಮಾಡ್ಕೊಂಡು ಕೊಶ್ಶನ್ ಎಂಡ್ ಅನ್ಸರ್ ಎಲ್ಲ ಮಾಡ್ತಾರೆ ನೀವು ಒಂದು ವಾರದ ಮಟ್ಟಿಗೆ ಕಳಿಸಿದ್ರೆ ಅದು ಮಾರ್ಕ್ ಏನಾದರು ಕಮ್ಮಿ ಬಂದರೆ ನನ್ನ ನಾನೇ ಜವಾಬ್ದಾರಿ ಮಾರ್ಕಲ್ಲಿ ಏನು ಕಮ್ಮಿ ಬರುವುದಿಲ್ಲ ಅವ್ನದ್ದು ಒಳ್ಳೇದು ಇದ್ದಾನೆ ಹಾಗೆ ಒಂದು ವಾರದಲ್ಲಿ

ಆಂ ಹಾಂ ಅದು ಹೌದು ಆದರೆ ಅವ ಹೇಳ್ತಾನೆ ಆಂ ಮಾಡ್ತಾನಂತೆ ಮಾಡ್ತಾ ಮಾಡ್ತಾನಂತೆ ಅವ್ನ ಫ್ರೆಂಡ್ ಕೂಡ ಇದ್ದಾನೆ ಅವ್ನ ಹತ್ತಿರ ಕೇಳಿಕೊಂಡು ಎಲ್ಲ ರೀವ್ಜನ್ನೆಲ್ಲ ಮಾಡ್ಕೊಂಡು ಇದು ಮಾಡ್ತಾರಂತೆ ಅವರು ಸ್ಟಡಿ ಮಾಡಿ ಇದು ಮಾಡ್ತಾರಂತೆ ನೀವು ಕೊಟ್ಟಿದ್ರೆ ಪರ್ಮಿಷನ್ ಕೊಟ್ಟಿದ್ದರೆ ಒಳ್ಳೆಯದಿತ್ತು ಸರಿ ಸರಿ ರಿ ಆಯ್ತ್ ಆಯಿತು ಧನ್ಯವಾದಗಳು ಮಾಷ್ಟರೇ ಸರಿ ಆಯಿತು ಆಂ